ಕೋವಿಡ್ ಹತ್ತೊಂಬತ್ತು ಲಾಕ್ಡೌನ್ ಅಲ್ಲಿ ಪ್ರಪಂಚ ಅಂದರೆ ಇಡೀ ಭಾರತ ದೇಶವೇ ಲಾಕ್ಡೌನ್ ಆಗಿತ್ತು ಅಂತ ಕರೀತೀವಿ ಈ ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದುಕೊಂಡು ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ತಿನ್ನುತ್ತಾ ಮನೆಯಲ್ಲಿರುವುದೇ ಎಲ್ಲರ ಆರಾಮದ ಕೆಲಸ ಆಗಿತ್ತು ಅಂತನೇ ಹೇಳ್ತೀವಿ ಈ ಲಾಕ್ಡೌನ್ ಸಮಯದಲ್ಲಿ ಹಲವಾರು ತಿಂಡಿ ತಿನಿಸುಗಳನ್ನು ಮಾಡೊದಾಗಿರ್ಬೋದು ತಿಂಡಿ ತಿನಿಸುಗಳನ್ನು ನಾವು ಕಂಡಿದ್ದೇವೆ ನಾನು ಮನೆಯಲ್ಲಿ ಯಾವ್ಯಾವ ತಿಂಡಿ ತಿನಿಸುಗಳನ್ನು ಮಾಡಿ ನೋಡಿದ್ದೆ ಅಂತ ಅಂದಾಗ ಕಜ್ಜಾಯ ಆಗಿರ್ಬೋದು ನಿಪ್ಪಟ್ಟು ಆಗಿರ್ಬೋದು ಮತ್ತೆ ಪೊಂಗಲನ್ನು ಯಾವ ಯಾವ ರೀತಿ ಮಾಡಬೇಕು ಎಂದು ನೋಡಿ ತಿಳಿದುಕೊಂಡು ಕಜ್ಜಾಯವನ್ನು ಯಾವ ರೀತಿ ಮಾಡುವುದು ಎರ್ಡು ದಿನ ಅಕ್ಕಿ ರುಬ್ಬಿಟ್ಟು ಅದಕ್ಕೆ ಬೆಲ್ಲ ಪಾಕ ಹಾಕಿ ಎರ್ಡು ದಿನ ನೆನೆಸಿಟ್ಟು ಮೂರನೇ ದಿನ ತಟ್ಟಿ ತಟ್ಟಿ ತೇಲಿಸಿ ತಿನ್ನುವುದು ಕಜ್ಜಾಯ ಆಗಿರ್ಬೋದು ಪೊಂಗಲನ್ನು ಖಾರ ಪೊಂಗಲನ್ನು ಯಾವ ರೀತಿ ಮಾಡುವುದು ಅಂತ ನೋಡಿಕೊಂಡೆ ಖಾರ ಪೊಂಗಲ್ ಆಗಿರ್ಬೋದು ಮತ್ತು ತೂತು ವಡೆಯನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಅಂತ ನೋಡಿಕೊಂಡೆ ಈ ವೇವ ತಿಂಡಿಯ ವ್ಯವಹಾರ ತಿಂಡಿಗಳನ್ನು ಮಾಡಿಕೊಂಡು ಯಾವುದೇ ರೀತಿಯ ಬಿಸಿ ಸಮಯದಲ್ಲಿ ಯಾವ್ಯಾವ ರೀತಿ ತಿಂಡಿಗಳನ್ನು ಮಾಡಿಕೊಂಡು ತಿನ್ನಬೇಕೆಂದು ನೋಡಿಕೊಂಡು ಮತ್ತು ಈ ಇದು ಎಲ್ಲವನ್ನು ಪ್ರಯತ್ನ ಮಾಡುವುದರಿಂದ ಏನು ತಪ್ಪೇನಿಲ್ಲ ಪ್ರಯತ್ನ ಮಾಡಿ ಯಾವ್ಯಾವ ರೀತಿ ಕಲಿತ್ಕೋಬೇಕು ಅಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಕೋವಿಡ್ ಸಮಯಲ್ಲಾಂತನೇ ಹೇಳ್ಬೋದು